ಹಲೋ ನಮಸ್ತೆ ಸರ್ ಡೈರೆಕ್ಟರ್ ಅಲ್ಲವಾ ಮಾತಾಡ್ತಾ ಇರೋದು ಹಾಂ ಸರ್ ನಾನು ನಾವು ಸ್ಕ್ರೀನ್ ರೈಟರು ಸರ್ ಈಗ ಒಂದು ಮೂವಿ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೆ ಅದಕ್ಕೊಂದು ಉ ಕತೆನ ಬರ್ದಿದ್ದೀನಿ ಅದನ್ನು ಒಂದು ಎರಡು ನಿಮಿಷ ನಿಮಗೆ ಹಾಗೆಯೇ ಬಾ ನಮ್ಗೆ ಹೇಗ್ ಅನಿಸತ್ತೆ ಈಗ ಸದ್ಯಕ್ಕೆ ಹೇಳಿರ್ತೀನಿ ಓಕೆನಾ ಯಾವುದು ಅಂದರೆ ಒಂದು ಹೆಣ್ಣುಮಕ್ಳು ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ ಒಬ್ಬ ಅಪ್ಪನಿಗೆ ನಾಲ್ಕು ಜನ ಹೆಣ್ಮಕ್ಳಿಗೆ ಅಪ್ಪ ಇರ್ತಾರೆ ಆದರೆ ಅಮ್ಮ ಇರೋದಿಲ್ಲ ಆ ಹೆಣ್ಮಕ್ಳು ಹೇಗೆ ಬೆಳಿತಾರೆ ಅಮ್ಮ ಇಲ್ಲದಿರೋ ಮಕ್ಳು ಅಂದರೆ ಹೇಗೆ ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅಲ್ಲವಾ ಸೊ ಅವ್ರ್ಗೆ ಎಷ್ಟು ಕಷ್ಟ ಇರುತ್ತೆ ಹೇಗೆ ಅವರು ಜೀವನವನ್ನ ಮಾಡೋದಕ್ಕೆ ಸಾಗು ಬೆಳ್ಯೋದಕ್ಕೆ ಅವಕಾಶಗಳಿರೋದಿಲ್ಲ ಅವರು ಋತುಮತಿ ಆದರೆ ಅಥವಾ ಬಾಣಂತಿಯರಾದರೆ ಅವ್ರನ್ನ ಯಾರೂ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಪ್ಪ ಒಬ್ಬನೇ ಎಲ್ಲದಕ್ಕೂ ಒದ್ದಾಡಬೇಕು ಮದುವೆ ಮಾಡೋದರಿಂದ ಹಿಡ್ದು ಪ್ರತಿಯೊಂದಕ್ಕೂ ಸೊ ಹಾಗಾಗಿ ಅವರನ್ನ ಯಾವ ರೀತಿ ಬೆಳೆಸಿ ಮದುವೆ ಮಾಡಿ ಆ ಹೆಣ್ಣುಮಕ್ಳ ಜೀವನ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಫಿಲಮನ್ನು ಮಾಡೋದಕ್ಕೆ ಒಂದಷ್ಟು ಕತೆನ ಬರ್ದಿದೀನಿ ಓಕೆನಾ ಅದು ಹ್ಞೂ ಹೌದು ಹೌದು ಮೇಡಮ್

ಇಲ್ಲ ಮೇಡಮ್ ಈಗ ನನ್ನ ಆಗಲ್ಲ ಆದ್ರೆ ಯಾಕೆ ಅಂದರೆ ಯಾಕೆ ನನ್ನ ಕತೆಲಿ ಯಾಕೆ ಅಮ್ಮ ಇಲ್ಲ ಅಂದರೆ ಅವರು ಅಮ್ಮ ಎಲ್ಲಿ ಮದುವೆ ಆದರೆ ಎರಡನೇ ತಾಯಿ ಬಂದರೆ ಆ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ಅಪ್ಪ ಎರಡನೇ ಮದುವೆ ಆಗಿರಲ್ಲ ನನ್ನ ಒಂದು ಸ್ಕ್ರೀನ್ಪ್ಲೇಯಲ್ಲಿ

ಹ್ಞೂ

ಇಲ್ಲ ಮೇಡಮ್ ನನ್ನ ಕತೆಲಿ ಯಾವ ಥರ ಅಂದರೆ ಅಪ್ಪ ಮಕ್ಳನ್ನು ಮದುವೆ ಮಾಡಿ ಅವ್ರನ್ನೊಂದು ಇದಕ್ಕೆ ಕಳ್ಸಿದ ಮೇಲೆ ಆ ಮಕ್ಳು ಹಾಂ ಕಾಣ್ಸಿದ ಮೇಲೆ ಮ ಆ ಹೆಣ್ಣುಮಕ್ಳು ತನ್ನ ತಾಯಿನ ಮದುವೆ ಮಾಡಿಕೊಡ್ತಾರೆ ಅದು ಆ ಥರ ಅದಕ್ಕೋಸ್ಕರವೂ ನಿಮ್ಮಂದ ಮಾತಾಡ್ಬೇ ಹ್ಞೂ ಮಾತಾಡಬೇಕಾಗಿತ್ತು ಈ ಕತೆ ಬಗ್ಗೆ ಸೊ ನೀವು ಯಾವಾಗ ಸಿಕ್ತೀರಾ ಸರ್

ಹೌದಾ ಯಾವತ್ತಿನ ದಿನ ಯಾವಾಗ ಬರ್ಬೋದು ಹಾಂ ಹೌದಾ ಹಾಂ ಹ್ಞೂ ಹಾಂ ಎ ಖಂಡಿತ ಸರ್ ಆ ಒನ್ ಅವರ್ಗೂ ಅಷ್ಟು ಟೈಮ್ ಬೇಕಾಗಲ್ಲ ಅಸ್ತಶು ಬೇಗನೇ ನಿಮ್ಮನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಮುಕ್ಕಾಲು ಗಂಟೆ ಒಳ್ಗಡೆಯೇ ಹಾಂ ಮಾಡ್ತೀನಿ ಇಲ್ಲ ಸರ್ ನೀವೇನು ಹೇಳ್ತಿರೊ ಅದನ್ನೆಲ್ಲ ಪ್ರತಿಯೊಂದನ್ನೂ ನಾ ಅಕ್ಸೆಪ್ಟ್ ಮಾಡಿಕೊಂಡು ಚೇಂಜ್ ಮಾಡಿ ನಿಮ್ಗೆ ಯಾವ ರೀತಿ ಕತೆ ಬೇಕು ಅದೇ ರೀತಿ ಮಾಡ್ತೀನಿ ಹಾಂ ಸರ್ ದಿನಾಂಕ ಹೇಳಿ ಅವಾಗ ಖಂಡಿತ ಬೆಳಗ್ಗೆಯೇ ಫೋನ್ ಮಾಡ್ತೀನಿ ಒತ್ ನೀವು ಬರೋಕ್ಕೂ ಮುಂಚೆಯೇ ಅವಾಗ ನೀವು ಎಲ್ಲಿರ್ತೀರೋ ಏನು ತಿಳ್ಕೊಂಡು ನೀವು ಇರೋ ಜಾಗಕ್ಕೇ ಹುಡ್ಕೊಂ ಬರ್ತೀನಿ ಸರ್ ಓಕೆ ತ್ಯಾಂಕ್ ಯು ಮ್ಯಾಮ್